ನಾನು ಫ್ಲಿಪ್ಕಾರ್ಟಲ್ಲಿ ಮೊಬೈಲ ಹದಿನೈದು ಸಾವಿರ ರೂಪಾಯಿಂದು ಮೊಬೈಲ್ ಆರ್ಡರ್ ಮಾಡಿದ್ದೆ ನನಗೆ ಟೂ ಡೇಸ್ ಬಿಟ್ಟು ಮೊಬೈಲ್ ಸಿಕ್ಕಿತು ತಂದುಕೊಟ್ರು ಬಟ್ ಮೊಬೈಲ್ ಅಷ್ಟು ಕ್ಲ್ಯಾರಿಟಿ ಇಲ್ಲ ಜೊತೆಗೆ ಆ್ಯಂಗ್ ಆಗುತ್ತೆ ಜೊತೆಗೆ ಅದು ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿಲ್ಲ ನೆಟ್ ಎಲ್ಲ ಬೇಗ ಖಾಲಿ ಆಗುತ್ತೆ ಫೋನ್ ಅಷ್ಟು ಕ್ಲ್ಯಾರಿಟಿ ಬರ್ತಾ ಇಲ್ಲ ಡಿಸ್ಪ್ಲೇ ಕೂಡ ಕ್ಲ್ಯಾರಿಟಿ ಇಲ್ಲ ಕ್ಯಾಮ್ರ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಕ್ಯಾಮ್ರ ಕೂಡ ಹೋಗಿದೆ ಹದಿನೈದು ಸಾವಿರ ರೂಪಾಯಿಂದು ಫೋನು ಅದು ಬೇಗ ಹಾಳಾಗಿಬಿಟ್ಟಿದೆ ಅದಾದಮೇಲೆ ಮತ್ತು ಟಿವಿ ಹಾರ್ಡರ್ ಮಾಡಿದೆ ಐವತ್ತು ಸಾವಿರ ರೂಪಾಯಿಂದು ಆ ಟಿವಿ ಕೂಡ ಒನ್ ವೀಕ್ ಬಿಟ್ಟು ಬಂತು ಮನೆ ಹತ್ರ ಅದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಬಂತು ಜೊತೆಗೆ ಅದು ಟಿ ವಿನ ಫಿಕ್ಸ್ ಮಾಡಿಸಿ ಎಲ್ಲ ಆನ್ ಮಾಡಿದ ಮೇಲೆ ಒಂದು ಟು ಡೇಸು ಚೆನ್ನಾಗಿ ಬಂತು ಬಟ್ ಇವಾಗ ಇವಾಗ ಅಂದರೆ ತ್ರೀ ಫೋರ್ ಡೇಸ್ ಆಗಿದೆ ಬಟ್ ಇವಾಗ ಅದು ಡಿಸ್ಪ್ಲೇಯೇ ಹೋಗಿಬಿಟ್ಟಿದೆ ಚೆನ್ನಾಗೇ ಬರ್ತಾ ಇಲ್ಲ ಕ್ಲಿಯರ್ ಇಲ್ಲ ಸೌಂಡ್ಸೂ ಕ ಸೌಂಡ್ ಕೂಡ ಚೆನ್ನಾಗಿ ಬರ್ತಿಲ್ಲ ಸೌಂಡ್ ಕೂಡ ಚೆನ್ನಾಗಿ ಬರ್ತಿಲ್ಲ ಮತ್ತು ಅದು ಟಿವಿ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಇವಾಗ ಕ್ಲಿಯರ್ ಆಗಿ ಕ್ಲ್ಯಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಡಿಸ್ಪ್ಲೇ ಕೂಡ ಹೋಗ್ಬಿಟ್ಟಿದೆ ಹಾಗಾಗಿ ಆರ್ಡರ್ ಮಾಡಿದ ಯಾವುದೂ ಕೂಡ ಎರಡು ಸಲ ಆರ್ಡರ್ ಮಾಡಿದೆ ಎರಡು ಸಲವೂ ಚೆನ್ನಾಗೇ ಬಂದಿಲ್ಲ ಪ್ರಾಡಕ್ಟ್ಗಳು ಹಾಳಾಗಿಬಿಟ್ಟಿದೆ ಮೊಬೈಲೂ ಹಂಗೇ ಆಯಿತು ಟಿ ವಿಯೂ ಹಂಗೇ ಆಯಿತು ಮತ್ತು ಬಟ್ಟೆ ಕೂಡ ಆರ್ಡರ್ ಮಾಡಿದ್ದೆ ಬಟ್ಟೆಯೂ ಬಟ್ಟೆ ಕೂಡ ಚೆನ್ನಾಗಿರೋದು ಕ್ಯಾರಿಟಿ ಇರೋದ್ ಬರಲಿಲ್ಲ ಬಟ್ ಅದು ಕಲರ್ ಎಲ್ಲ ಶೇಡಾಗೋಯಿತು ಬಟ್ಟೆಯೂ ಬಟ್ಟೆಯೂ ಚೆನ್ನಾಗಿರ್ಲಿಲ್ಲ ಮತ್ತು ಇಯರಿಂಗ್ಸು ಬ್ಯಾಂಗಲ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ಅವು ಕೂಡ ಯಾವುದೂ ಚೆನ್ನಾಗಿ ಬರಲಿಲ್ಲ ಆರ್ಡರ್ ಮಾಡಿದ್ದೆ ಬಟ್ ಬಂತು ಬಟ್ ಎರಡು ದಿನ ಮೂರು ದಿನ ಯೂಸ್ ಮಾಡಾದಮೇಲೆ ಮತ್ತೆ ಕಲರ್ ಎಲ್ಲ ಶೇಡ್ ಆಗಿ ಚೆನ್ನಾಗಿ ಕಾಣಿಸ್ತಿಲ್ಲ ಯೂಸ್ಲೆಸ್ ಆಗಿಬಿಟ್ಟಿದೆ ಇವಾಗ ಆರ್ಡರ್ ಮಾಡಿದ ಯಾವ್ದೂ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ ಯಾವ್ದೂ ಚೆನ್ನಾಗಿ ಬಂದಿಲ್ಲ ಹಂಗಾಗಿ ಇವಾಗ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರಾಡಕ್ಟ್ಗಳು ಯಾವುದೂ ಚೆನ್ನಾಗಿಲ್ಲ ಅನಿಸುತ್ತೆ ತುಂಬ ಟೈಮ್ ಆರ್ಡರ್ ಮಾಡಿದ್ದು ಎಲ್ಲದೂ ಹಿಂಗೆ ಆಗಿದೆ